ಹಲೋ ಹಲೋ ಸರ್ ಬ್ಯಾಂಕ್ ಕೆನ್ರಾ ಬ್ಯಾಂಕಾ ಸರ್ ಸರ್ ನಾವು ಮನೆ ಕಟ್ತಾಯಿದ್ದೀವಿ ಸರ್ ನಮಗೆ ಲೋನ್ ಬೇಕಿತ್ತು ಸರ್ ಗೋಳ್ಡ್ ಲೋನ್ ಸರ್ ಒಡವೇದು ಹೂಂ ಸರ್ ಒಡವೆ ಅಡ ಇಟ್ಟು ಮನೆ ಕಟ್ಕೊಳ್ಳೋಣ ಅಂತ ಆಸೆ ಸರ್ ಅದರದ್ದು ನಮಗೆ ಸ್ಕೀಮ್ ಬಗ್ಗೆ ಹೇಳಿ ಸರ್ ಹೌದಾ ಸರ್ ಹಾ ಆಹ್ ಆಹ್ ಓಕೆ ಸರ್ ಎಷ್ಟು ವ ವರ್ಷ ಕಟ್ಬೇಕು ಸರ್ ನಾವು ಎಷ್ಟು ಬರುತ್ತೆ ಸರ್ ಸರ್ ನಮಗೊಂದು ಇಪ್ಪತ್ತು ಲಕ್ಷ ಬೇಕು ಸರ್

ಹೂಂ ಓಕೆ ಸರ್ ಆಯಿತು ಸರ್ ಓಕೆ ಸರ್

ಹೂಂ ಹೂಂ ನಾವು ಒಂದು ಹತು ವರ್ಷಕ್ಕೆ ಅಂತ ತಗೊಂಡಾಗ ನಮಗೆ ಒಂದು ಐದು ವರ್ಷಕ್ಕೆ ಅಜ್ಜೆಸ್ಟ್ ಆಯಿತು ಅಮೌಂಟು ಅಂತ ನಾವು ಕಂಪ್ಲೀಟ್ ಕಟ್ಟಿ ನಮಗೆ ವಾಪಾಸ್ಸು ಕೊಡ್ತೀರಾ ಸರ್ ಹಾಂ ಒಡವೆ ಬಿಡುಸ್ಕೊಬೋದಾ ಸರ್ ಸರ್ ಸ್ವಲ್ಪ ಬಡ್ಡಿ ಕಮ್ಮಿ ಮಾಡ್ಕೊಡಿ ಸಾರ್ ಮನೆ ಕಟ್ತಿದ್ದೀವಿ

ನಮ್ದು ಗೋಲ್ಡ್ ಗ್ಯಾರೆಂಟಿನಾ

ಆಕೆ ಸರ್ ಹೇಳಿ ಏನೇನು ತಗೋಬರ್ಬೇಕು ಸರ್

ಓಕೇ ಆ

ಓಕೆ ಸರ್ ಆಯಿತು ಸರ್ ಆಯಿತು ಸರ್ ತಗೊಂಡು ಬರ್ತೀನಿ ಸರ್ ಬ್ಯಾಂಕ್ ಹತ್ರ ಈಗ ಆಯಿತು ಸರ್ ಓಕೆ ಸರ್